ಭಾರತದ ಸಾರಿಗೆ ಹೊರದೇಶಕ್ಕೆ ಹೋಲಿಸಿದ್ರೆ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಸಾಧಾರಣವಾಗಿದೆ ಅಂತ ಕೂಡ ಹೇಳ್ಬೋದು ಏಕೆಂದರೆ ಭಾರತದಲ್ಲಿ ಜನರು ತಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ವಾಹನಗಳನ್ನು ಅತಿಯಾಗಿ ಬಳಸ್ತಾರೆ ಇನ್ನೂ ಸರ್ಕಾರಿ ವಾಹನಗಳು ಅಗತ್ಯಕ್ಕೆ ತಕ್ಕಂತೆ ಇಲ್ಲದ ಕಾರಣ ಜನರು ಉದ್ಯೋಗಕ್ಕೆ ಹೋಗುವ ಸಮಯದಲ್ಲಿ ವಿದಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಶಾಲೆಗೆ ಕಾಲೇಜಿಗೆ ಅಂತ ಹೋಗುವ ಸಮಯದಲ್ಲಿ ಒಂದೇ ಆಗಿರೋದ್ರಿಂದ ಎಲ್ಲರದ್ದು ಸಮಯ ಒಂದೇ ಆಗಿರೋದ್ರಿಂದ ಸುಮಾರು ಒಂಬತ್ತು ಗಂಟೆ ಬೆಳಗ್ಗೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಸಾಮಾನ್ಯವಾಗಿ ವಾಹನಗಳು ತುಂಬಿತುಳುಕ್ತಾ ಇರೋದನ್ನು ನಾವು ನೋಡ್ಬೋದು ಸರ್ಕಾರಿ ಬಸ್ಗಳಂತೂ ಕೇಳೋದೇ ಬೇಡ ಅಷ್ಟೊಂದು ಜನ ನೂಕುನುಗ್ಗಲಾಗಿ ಸಾಗ್ತಾಯಿರ್ತಾರೆ ಹೌದಲ್ವಾ ಇದನ್ನು ಹೋಗಲಾಡಿಸಬೇಕಂತಂದರೆ ಏನು ಮಾಡಬೇಕು ಸಮಯಕ್ಕೆ ಹಾಗು ಸ್ಥಳಕ್ಕೆ ಸರಿಯಾಗಿ ಸರಿಯಾದ ಸಂಖ್ಯೆಯ ವಾಹನಗಳನ್ನು ಹೊರಬಿಡುವುದರಿಂದ ಇಂಥ ಸಮಸ್ಯೆಗಳನ್ನು ನಾವು ಹೋಗ್ಲಾಡಿಸ್ಬೋದು